ಹಲೋ ವೀರೇಶ್ ಅವ್ರಾ ಮಾತಾಡ್ತಿರೊದು ನಾವು ಸಂಜನಾ ಅಂತ ನಾವು ಫ್ಯಾ ನಮ್ಮ ಕುಟುಂಬದ ಜೊತೆ ಮತ್ತು ಸ್ನೇಹಿತರ ಜೊತೆ ನಾವು ದಾ ಇಲ್ಲೇ ದಾವಣ್ಗೆರೆಗೆ ಪ್ರವಾಸ ಬಂದಿದ್ವಿ ಹಾಂ ನಾವು ಇಲ್ಲೊಬ್ರಿಗ್ ಕೇಳಿದೆ ಅವರೇ ನಿಮ್ಮ ನಂಬರ್ ಕೊಟ್ಟರು ಆಂ ನೋಡ್ಬೆ ಅಲ್ಲ ನಮಗೆ ಇದು ಊಟ ಬೇಕಿತ್ತು ನಾನ್ ವೆಜ್ ಊಟ ಬೇಕಿತ್ತು ಆ ಮೀನು ಚಿಕನ್ ಆ ಥರ ಊಟ ಬೇಕಿತ್ತು

ಹಾಂ

ಅದು ನಮಗೆ ಸ್ವಲ್ಪ ಅದು ವಿಳಾಸ ಸರಿಯಾಗಿ ಹೇಳ್ತೀರಾ ನಮ್ಗೆ ಗೊತ್ತಾಗ್ತಿಲ್ಲ ಆಂ ದಾವಣ್ಗೆರೆಲಿ ನಾವು ಬಸ್ ಸ್ಟಾಪಲ್ಲಿ ಇದ್ವಿ ಗೌರ್ಮೆಂಟ್ ಬಸ್ ಸ್ಟಾಪಲ್ಲಿ ಇದ್ವಿ ಆಂ ಅಲ್ಲಿಂದೇ ಯಾವ ಯಾವ ಕಡೆ ಹೋದ್ರೆ ಹತ್ರ ಆಗುತ್ತೆ ಅದು ಓಟಲ್ ಆಂ ಇಲ್ಲೇ ಬಸ್ ಸ್ಟಾಪ್ ಈ ಕಡೆ ಬರುತ್ತಲ್ಲ ಹಾಂ ಹಾಂ ಹೇಳಿ ಆಂ ಏನಂತೇಳ್ಬೇಕು ಅಡ್ರಸದು ಓಟಲ್ ಓಟಲ್ ಹೆಸ್ರೇಳದ್ರೆನೇ ಅಲ್ಲೇ ನಮಗೆ ನಿಲ್ಲಿಸ್ತಾರಾ

ಆಂ ಸರಿ ಸರ್ ಅದು ಮ ಆಂ ಸರಿ ನಾವು ಮತ್ತೆ ಮತ್ತೆ ಏನಾದ್ರೂ ಇದೇ ಥರ ಊಟದ್ದೇನಾದ್ರೂ ಬೇಕಂದರೆ ನಾನು ಕಾಲ್ ಮಾಡ್ತೀನಿ ನಿಮಗೆ ಹಾಂ ಹಾಂ ಸರಿ ಸರ್ ಥ್ಯಾಂಕ್ ಯು